ಹಬ್ಬದ ಅಡಿಗೆ ಮಾಡ್ಬೇಕಂದ್ರೆ ಮಂಜು ನಾವು ಒಂಥರ ಬೇಳೆ ಏನೋ ಹೋಳ್ಗಿ ಮಾಡಬೇಕು ಹೂರ್ಣದ್ದು ಹೋಳ್ಗಿ ಮಾಡ್ಬೇಕಂದ್ರೆ ಅದಕ್ಕ ವ ಬೇಳೆನ ಕುದಿಸ್ಕೊಂಡು ಆ ನಂತರ ಅದರಲ್ಲಿ ಬೇಳೆಯನ್ನು ಕುದಿಸಿದ ನಂತರ ಅದರಲ್ಲಿ ಬರುವ ಕಟ್ಟನ್ನು ತೆಗೆದಿಟ್ಟು ಅದನ್ನ ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಹಾಕಿದ ನಂತರ ಅದು ಒಂಥರ ಬ್ಯಾಳಿ ಟೈಪ್ ಆಗತ್ತೆ ಅದನ್ನ ತಗೊಂಡು ಮಿಕ್ಸಿ ಮಿಕ್ಸಿ ಮಾಡಿ ಹೋಳ್ಗೆಯನ್ನು ಹೂರ್ಣದ ರೂಪದಾಗ ಆಗತ್ತೆ ಅದ ಅದನ್ನ ಆಗಿಂದಾಗ ಅದನ್ನ ಹೂಣ್ಗುರ ರೂಪ ತಗೊಂಡು ಅದನ್ನ ನಾವು ಮೈದಾ ಇಟ್ಟು ಕಲಿಸ್ಕೊಂಡು ಮೈದಾ ಹಿಟ್ಟಿನಲ್ಲಿ ಆ ಹೂರ್ಣವನ್ನು ಇಟ್ಟು ಹೋಳ್ಗೆಯನ್ನು ತಟ್ಟಿ ಹಂಚಿನ ಮೇಗೆ ಹಾಕಿ ಬೇಯ್ಸಿದರೆ ಅದು ಹೋಳ್ಗೆ ರೂಪದಲ್ಲಿ ಒಂದು ಇದು ಆಗ್ತೈತವ ಆಮೇಲೆ ಇದು ಏನ್ಪಾ ಅಂದ್ರ ಅದ್ರಲಿಂದ ಬರುವ ಕಟ್ಟನ್ನು ತೆಗೆದು ನಾವು ಸಾಂಬಾರನ್ನು ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟ್ ಶ್ರಮ ಪಡ್ಬೇಕಂದ್ರ ಅದು ಒಂಥರ ಏನು ಮಾಡ್ಬೇಕಂದ್ರುವ ಅದಕ್ಕೆ ಅದ್ನ್ ಕಟ್ ತಕ್ಕೊಂಡು ಅದ್ರಲ್ಲೀ ಮಸಾಲೆ ಐಟಮ್ಸ್ ಎಲ್ಲಾ ಹುರ್ಕೊಬೇಕು ಜೀರ್ಗಿ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ನಂತರ ಕೊಬ್ಬರಿಯನ್ನು ಎಲ್ಲಾ ಹುರ್ಕೊಂಡು ಹುರ್ದ ನಂತರ ಅದನ್ನ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಂಡಿಂದ ಅದನ್ನ ಜೀರ್ಗೀ ಬೆಳ್ಳುಳ್ಳಿ ಸಾಸ್ಮಿ ಅವನ್ನೆಲ್ಲ ತಗೊಂಡು ಹಾಕಿ ಅದ್ರೊಳಗೆ ಅದನ್ನ ಎಣ್ಣೆಯನ್ನು ಬಾಂಡ್ಲೆಯಲ್ಲಿ ಇಟ್ಟು ಕಾಯ್ದಿಟ್ಟು ಅದಕ್ಕೆ ಒಂಥರ ಒಗ್ಗರ್ಣೆ ರೂಪದಲ್ಲಿ ಸಾಸ್ವೆ ಜೀರ್ಗೆಯನ್ನು ಹಾಕಿ ಅದಕ್ಕೆ ಆ ಕುದಿಸಿದ್ದಂಥ ಬೇಳೆ ಕಟ್ ಕಟ್ಟನ್ನು ತೆಗೆದು ಅದನ್ನು ಇಷ್ಟು ಇವ ಒಗ್ಗರಣೆ ಎಲ್ಲಾ ಹಾಕಿದ ಮಿಕ್ಸಿ ಮಾಡಿದ್ದನ್ನು ಅದರಲ್ಲಿ ಎಣ್ಣೆ ಒಳಗೆ ಹಾಕಿ ಅದನ್ನ ಹೊಳ್ಳಿ ಸಾಂಬಾರು ಕಟ್ಟಿನ ಪದಾರ್ಥವನ್ನು ಕಟ್ಟನ್ನು ತೆಗೆದು ಸಾರಿಗೆ ಹಾಕಿ ಸಾ ಅದು ಸಾರು ಹಾಕಿಂದಾಗ ಅದಕ್ಕೆ ಅದ್ರ ರುಚಿ ಹುಳಿಯನ್ನು ಹಾಕಿ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಲ್ಲವನ್ನು ನಾವು ಖಾರ ಎಲ್ಲವನ್ನು ಹಾಕಿಕೊಂಡು ಅದ್ರಾಗ ಅದನ್ನ ರೆಡಿ ಮಾಡಿದ್ರ ನಮಗೆ ಸಾಂಬಾರು ಅದು ಅಗ್ದಿ ಚಲೋ ಹೊತ್ನಾಗ ಅದು ಹಬ್ಬದ ಊಟದಲ್ಲಿ ಅನ್ನ ಅನ್ನ ಮಾಡ್ಕೊಂಡ್ರ ಅದಕ್ಕೆ ಹಾಕೊಂಡು ಉಂಡ್ರ ಭಾಳ ನೆನಿಸ್ಕೊಬೋಕು ಹಂಗೆ ಇರ್ತೈತಿ ಆಮೇಲೆ ಭಾಳದೊಂದ ಅಪರೂಪದ ಸಾಂಬಾರು ಅದನ್ನ ಕಟ್ಟಿಂದ ಮಾಡಿರ್ತೆವೆಲ್ಲ ನಾವು ಭಾಳ ರುಚಿಕಟ್ಟಾಗಿ ಇರ್ತೈತಿ ಅದು ಹಬ್ಬದೂಟದಾಗ ಹೋಳ್ಗಿ ಉಂಡ ನಂತರ ಅದನ್ನ ಅನ್ನ ಸಾರು ಉಂಡ್ವಿ ಅಂದ್ರ ಭಾಳ ಟೇಶ್ಟ್ ಅನ್ನಸ್ತೈತಿ ನಮ್ಗೆ ಅದನ್ನ ಮಾಡ್ಕೊಳ್ತೀವಿ ನಂತರ ನಾವು ಅದೇ ಥರನಾದ ನಾಷ್ಟವನ್ನು ಮಾಡಿದ್ವಿ ಅಂದ್ರೆ ನಮಗೆ ವಡೆ ಅಂದ್ರ ವಡೆ ಮಾಡ್ತೀವಿ ನಾವು ವಡೆ ಅಂದ್ರ ಗೋದಿ ಹಿಟ್ಟನ್ನು ರಾತ್ರಿ ಕಲ್ಸಿಟ್ಟು ರಾತ್ರಿ ಕಲ್ಸಿಟ್ಟು ನಂತರ ಅದನ್ನ ಹಿಟ್ಟನ್ನು ನೆನಿತೈತೆ ಅದಕ್ಕೊಂದು ಹಿಟ್ಟು ಹಸಿ ಕಡ್ಲಿಬ್ಯಾಳಿ ಹಿಟ್ಟು ಹಾಕಿ ಹಸಿ ಕಡ್ಲಿಬ್ಯಾಳಿ ಹಿಟ್ಟು ಗೋದಿ ಹಿಟ್ಟು ಸಲ್ಪ ಒಂದು ಬಟ್ಲಾ ಹಸೆ ಬ್ಯಾಳಿ ಹಿಟ್ಟು ಮೂರು ಬಟ್ಲದಷ್ಟು ಗೋದಿ ಹಿಟ್ಟನ್ನು ಹಾಕಿ ಕಲಸಿಡ್ತೀವಿ ರಾತ್ರಿ ಕಲಿಸಿಟ್ಟ ನಂತರ ಅದನ್ನ ಬೆಳತನ್ಕ ನೆಂದಿರ್ತೈತಲ್ಲದು ಭಾಳ ಒಂಥರ ಮೃದುವಾಗಿ ಕಾಣಸ್ತೈತಿ ಆ ಮೃದುವಾದ ಇದು ಗೋದಿ ಹಿಟ್ಟನ್ನು ಮೃದುವಾದ ಗೋದಿ ಹಿಟ್ಟನ್ನು ಗೋದಿ ಹಿಟ್ಟು ಬಾ ಗೋದಿ ಹಿಟ್ಟನ್ನ ನೆಂದಿರ್ತೈತೆ ಅದಕ್ಕೆ ಹೊಳ್ಳಿ ನಾವು ಹಸಿ ಖಾರ ಹಸಿ ಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಜೀರ್ಗಿ ಕರ್ಬೇ ಕೊತಂಬರಿ ಹಾಕಿ ಆಮೇಲೆ ಅವನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಆ ಹದವಾದ ಹಿಟ್ಟನ್ನು ತೆಗೆದುಕೊಂಡು ಆ ಹಿಟ್ಟಿನಲ್ಲಿ ಅದನ್ನ ಖಾರದ ರೂಪವಾದ ಇದನ್ನ ಹಾಕಿ ಅದನ್ನ ಮಿದ್ಕೊಂಡು ಬಾಂಡ್ಲಿಯಲ್ಲಿ ಎಣ್ಣೆ ಕಾಯಿಟ್ಟು ಅದಕ್ಕೆ ತಟ್ಟಿ ಅಲ್ಲಿ ಕೇಳುದ್ವಿ ತಟ್ಟಿ ಕೈಯಲ್ಲಿ ಒಳಗೆ ಒಂದು ಸಲ್ಪ ನೀರು ತಗೊಂಡು ಒಂದು ಇದ್ರನಲ್ಲಿ ಬೋಲ್ನಲ್ಲಿ ನೀರನ್ನ ಇಟ್ಟು ನೀರ್ನ್ಯಾಗೆ ಅದ್ನ ಸಪ್ ಕೈಯ್ ಹಿಮ್ಗಾ ಹಚ್ಕೊಂಡು ತಟ್ಟಿ ಹಾಕಿದ್ರೆ ಅಗ್ದಿ ಬೋಂಡ ಭಾಳ ಸ ಗೋದಿ ಹಿಟ್ಟಿನ ಬೋಂಡ ಭಾಳ ರುಚಿಕಟ್ಟಾಕತಿ ಅದಕ್ಕೆ ಭಾಳ ಇದು ಇದಿರುತ್ತ ಮನೆಯಲ್ಲಿ ಎಲ್ಲರು ಇಂಟ್ರಶ್ಟ್ ಪಡ್ತಾರೆ ಅದನ್ನ ಅದನ್ನ ಮಾಡ್ರಿ ಅಂತಂದು ಇದನ್ನ ಮಾಡ್ತಾರೆ ನಂತರ ನಾವೇನೋ ಪದಾರ್ಥವನ್ನು ಮಾಡ್ಬೇಕಾದ್ರ ಏನೋ ಒಂಥರ ಸ್ಪೆಷಲ್ ಅಡ್ಗಿ ಮಾಡ್ಬೇಕಂದ್ರ ಅದು ಒಂಥರ ಇದಾಗತ್ತ ನಂತರ ನಾವು ಏನೋ ಒಂಥರ ಇದ್ರದ್ದು ಏನಪ್ಪ ಅಂದ್ರೆ ಸಜ್ಕದ ಹೋಳ್ಗಿ ಮಾಡ್ತೀವಿ ಸಜ್ಕದ ಹೋಳ್ಗಿ ಅಂದ್ರ ಸಸ್ಕದ ಹೋಳ್ಗಿ ಮಾಡುವ ವಿಧಾನ ಅಂದ್ರೆ ಹೆಂಗಿತ್ವಾ ಅಂತಂದ್ರೆ ಅದು ಸಜ್ಕಾನ ಸಲ್ಪ ನೀರನ್ನ ಒಂದು ಗ್ಲಾ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಅದರಲ್ಲಿ ಅರ್ಧ ಕೆಜಿಯಷ್ಟು ಬೆಲ್ಲ ಹಾಕಿ ಅರ್ಧ ಕೆಜಿಯಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನ ನೀರನ್ನು ಹೊದಾಡ್ಸಿ ಅದ್ರೊಳಗೆ ಒಂದು ಬೋಲ್ಲೆ ಒಂದು ಬೋಲ್ನಷ್ಟು ದೀಡ್ ಬೋಲ್ನ್ಯಷ್ಟು ರವ ಹಾಕಿ ತಿರುವ್ತೀವಿ ತಿರುವಿದ ನಂತರ ಅದು ಒಂಥರ ಗಟ್ಟಿಯಾಕೋಂತ ಬರತ್ತೆ ಅದ್ನ ಗಟ್ಟಿ ಆಕ್ಕೊಂತಾ ಬಂದಿಂದ ಅದು ಸಜ್ಕದ ಹೋಳ್ಗಿ ಮಾಡುವ ಮಾಡ್ಕೊಣಾಕ ಹೂರ್ಣ ರೆಡಿ ಆಗತ್ತೆ ಆ ಸಜ್ಕದ ಹೋಳ್ಗಿ ಹೂರ್ಣ ರೆಡಿ ಮಾಡಾಕ ಅದು ನಾವು ಮೈದಾ ಹಿಟ್ಟು ಕಲಿಸಿ ಇಟ್ಕೊಂಡಿರ್ತೀವಿ ಮೈದಾ ಹಿಟ್ಟು ಕಲಿಸಿ ಇಟ್ಕೊಂಡು ಅದ್ನ ಸಜ್ಕದ ಹೋಳ್ಗಿ ಹೂರ್ಣ ತಗೊಂಡು ಅದನ್ನ ಮೈದಾಹಿಟ್ಟಿನೊಳ್ಗೆ ತಟ್ಟಿ ಆಮೇಲೆ ಹಂಚಿ ತೆವೆ ಒಳಗೆ ಬೇಯ್ಸಿದ್ರೆ ಭಾಳ ತಿನ್ನಾಕ ಮೃದುವಾಗಿ ಅಷ್ಟು ಚಲೋ ಆಗ್ತವ ರೀ ಅವ್ನ ಸಜ್ಕದ ಹೋಳ್ಗಿ ರೂಪ ಅಂತಂದು ನಾವು ಕರಿತೀವಿ ನಮ್ಮನೇಲಿ ಎಲ್ಲರು ಭಾಳ ಪ್ರೀತಿಯಿಂದ ತಿಂತಾರೆ ರೀ ಅವ್ನ ತಿಂತಾರ ಭಾಳ ಟೇಶ್ಟ್ ಇರ್ತವು ಏನೋ ನಾವು ಅದರೊಳಗೆ ಅದರಲ್ಲಿ ಸಂಡ್ಗೆ ಹಪ್ಳ ಆಮೇಲೆ ಎಲ್ಲಾ ಹಿಟ್ಟು ಎಲ್ಲ ತಗೊಂಡು ಅದನ್ನ ಬಾಜು ಇಟ್ಕೊಂಡು ತಿಂದರೆ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಟೇಶ್ಟ್ ಅನ್ನಸ್ತೈತಿ ರೀ ಅದು ಸಜ್ಕದ ಹೋಳ್ಗಿ ನಂತರ ನಾವು ಏನೋ ಒಂಥರ ಈಗ ಹಬ್ಬಕ್ಕಂತಂದು ಸೇಂಗಾದ್ ಹೋಳ್ಗಿ ಮಾಡಿದ್ದೇವೆ ರೀ ಸೇಂಗಾದ ಹೋಳ್ಗಿ ಒಳಗೆ ಸೇಂಗಾವನ್ನು ಹುರ್ದಿಟ್ಕೊಂಡು ಶೇಂಗ ಹುರ್ದಿಟ್ಟು ಅವ್ನೆಲ್ಲ ರೌಂದ್ ಸ್ವಚ್ಛ ಮಾಡ್ಕೊಂಡು ಅದರಲ್ಲಿ ಶೇಂಗ ಅನ್ನು ಮಿಕ್ಸಿ ಮಾಡಿ ಅದಕ್ಕೆ ತಕ್ಕಷ್ಟು ಬೆಲ್ಲ ಹಾಕ್ತೀವಿ ಬೆಲ್ಲ ಹಾಕಿ ಅದನ್ನ ಬೆಲ್ಲದ ರೂಪ್ದಾಗ ಒಂಥರ ಹೂರ್ಣದ ರೂಪ್ದಾಗ ಮಾಡಿ ಅದನ್ನ ಮೈದ ಹಿಟ್ಟು ತಗೊಂಡು ಮೈದಾ ಹಿಟ್ಟು ಕಲಿಸಿ ಅದ್ರೊಳಗೆ ತಟ್ಟಿ ಹಂಚಿನೊಳಗೆ ಬೇಯ್ಸಿದ್ರ ತಿನ್ನಾಕೆ ಭಾಳ ಟೇಶ್ಟ್ ಅನ್ನಸ್ತವೆ ರೀ ಹಬ್ದಾಗ ನಾವು ಎಳ್ ಅಮಸೀಗೆ ಅವ್ನ ಮಾಡಿದ್ದೀವಿ ರೀ ಅವು ಯಾ ಶೇಂಗಾದ್ ಹೋಳ್ಗಿ ನಂತರ ಎಣ್ಣೆ ಹೋಳ್ಗಿ ಅಂತಂದು ಬರತ್ತೆ ರೀ ಅದು ಒಂಥರ ಅದು ಒಂಥರ ಟೈಪ್ ಬ್ಯಾರೆ ಇರುತ್ತೆ ಅದನ್ನ ನವಣಕ್ಕಿ ತಗೊಂಡು ನವಣೆಯಲ್ಲಿ ಮಾಡಿದ ಅಕ್ಕಿಯನ್ನ ತಗೊಂಡು ಹುರ್ದು ಅದ್ರೊಳಗ ಸಲ್ಪ ಗೋದಿ ಕುಡುಸ್ಕೊಂಡು ಗೋದಿ ಹುರ್ದು ಹಾಕಿ ಆಮೇಲೆ ಒಂದು ಸಪ್ಪೂ ಹೋಗಿ ಜೀನಿಗೆ ಹಾಕಸ್ಕೊಂಬಂದು ಜೀನ್ಯಾಗಿಂದ ತಗೊಂಬಂದು ಅದನ್ನ ಬೆಲ್ಲ ಹಾಕಿ ನೀರು ಕೂಡಿಸಿ ಗ್ಯಾಸಿನ ಮ್ಯಾಗಿಟ್ಟು ಸ್ವಲ್ಪ ಬೆಚ್ಗಾಗ ತಕ್ಷಣ ಅದನ್ನ ಹಿಟ್ಟು ಹಾಕಿ ತಿರುವಿ ತಳಗಿಟ್ಟು ನಂತರ ಅದನ್ನ ಹೂರ್ಣುದ ರೂಪ್ದಾಗ ಮಾಡ್ಕೊಂಡು ಅದನ್ನ ಏನು ಮಾಡ್ತೀವಿ ರೀ ನಾವು ಹೂಣ್ಗುದ ರೂಪ್ದಾಗ ಮಾಡ್ಕೊಂಡು ತಳಗಿಟ್ಕೊಂಡು ನಂತರ ಅದಕ್ಕೆ ಮೈದಾ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿರ್ತೀವಿ ರೀ ಮದ್ಲೊ ಪಕ್ಕಕ್ಕ ಅದ್ನ ಒಂದು ಬೌಲ್ನಾಗ ಎಣ್ಣೆ ಇಟ್ಕೊಂಡು ಆ ಬೋಲ್ನಲ್ಲಿ ಅವನ್ನೆಲ್ಲ ತುಂಬಿದ್ವು ಹೂರ್ಣ ತುಂಬಿ ಅದನ್ನ ಇಟ್ಟಿರ್ತೀವಿ ಎಲ್ರೀ ಅದನ್ನ ಹಿಂಗೆ ತಟ್ಟಿ ಎಣ್ಣೆ ಕಾಯಿ ಇಟ್ಟು ಅದಕ್ಕೆ ಹಾಕಿದ್ರೆ ಎಣ್ಣೆ ಹೋಳ್ಗಿ ಅಂದ್ರೆ ಎಣ್ಣೆ ಒಳ್ಗ ಆಗಿರ್ತವು ಅಂತ ತಿಳ್ಕೊಂಡು ಜನ ಭಾಳ ಇಷ್ಟಪಡ್ತಾರೆ ರೀ ಅವನ್ನ ಎಣ್ಣೆ ಪೂರ್ತಿ ಅದೆಲ್ಲ ಎಣ್ಣೆ ಎಲ್ಲ ಇದಾಗ ಬಿಟ್ಟಿರ್ತೈತಲ್ಲ ಭಾಳ ತಿನ್ನಾಕೆ ಭಾಳ ಟೇಶ್ಟ್ ಅನಸ್ತವು ಅವು ರುಚಿನ ಅನಸ್ತವು ರೀ ರುಚಿ ಅಕ್ಕವು ಅದಕ್ಕೆ ಎಣ್ಣೆ ಹೋಳ್ಗಿ ಅಂತಂದು ಕರಿತೀವಿ ರೀ ನಾವು ಈಗ ಅದಕ್ಕೆ ಎಣ್ಣೆ ಹೋಳ್ಗಿ ಮಾಡುವ ವಿಧಾನ ಹಿಂಗೈತಿ ರೀ ಆಮೇಲೆ ನಂತರ ನಾವು ಇನ್ನೂ ಒಂದು ಥರದ ಟೈಪ್ ಮಾಡ್ತೀವಿ ಅದು ಏನಂದ್ರೆ ಎಳ್ಳು ಹೋಳ್ಗಿ ಈಗೆಲ್ಲ ಎಳ್ಳು ಅಮಾಸ್ಯೆದು ಬಂತಲ್ಲ ಅದಕ್ಕೆ ನಾವೆಲ್ಲ ಮಾಡೋ ಸಾಮಗ್ರಿಗಳ ರೀ ಅವು ಎಳ್ಳಮಾಸಿ ಅಂದ್ರೆ ಎಳ್ಳನ್ನು ಹಂಗೆ ಮಾಡ್ತೀವಿ ರೀ ನಾವು ಎಳ್ಳು ತೊಳೆದು ಹಾಕಿ ರೀ ಹುರ್ದು ಎಳ್ಳು ಹುರ್ದಿಂದ ಅದಕ್ಕೆ ಬೆಲ್ಲ ಇದು ಮಿಕ್ಸಿ ಮಾಡ್ಕೊಂಡು ಬೆಲ್ಲ ಹಾಕ್ತೀವಿ ರೀ ಬೆಲ್ಲ ಹಾಕಿ ಅದನ್ನೆಲ್ಲ ಬೆಲ್ಲ ಹಾಕಿ ಅದ್ನ ಮೆತ್ತಗೆ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡು ಆ ನಂತರ ಅದಕ್ಕೆ ಮೈದ ಹಿಟ್ಟು ಕಲಿಸಿ ಇಟ್ಕೊಂಡಿರ್ತೀವಿ ರೀ ಅದ ಮೈದಾ ಹಿಟ್ಟು ತಗೊಂಡು ಅದ್ರೊಳ್ಗ ಆ ಹೂರ್ಣವನ್ನು ತುಂಬಿ ಲಟ್ಟಿಸಿ ಆ ಹಂಚಿನೊಳಗೆ ಬೇಸ್ತೀವಿ ರೀ ನಾವು ಅದಕ್ಕೆ ಎಣ್ಣೆ ಪಣ್ಣೆ ಏನೂ ಹಾಕಂಗೆ ಇಲ್ರಿ ಅವು ಒಂಥರ ಭಾಳ ಟೇಶ್ಟ್ ಆಕ್ಕವ್ರಿ ತಿನ್ನಾಕೆ ಭಾಳ ರುಚಿ ಅನಸ್ತವು ಅಮವಾಸಿ ಒಳಗೆ ಎಲ್ಲಾರ್ನು ಕರ್ದಿರ್ತೀವಿ ರೀ ನಾವು ಹೊಲದ ಪೂಜೆ ಮಾಡಾಕಂತಂದು ಅವಾಗ ಬಂದೊರೆಲ್ಲ ಜನ ಹೇ ಎಷ್ಟು ಚಲೋ ಮಾಡಿರ್ಯವ ನೀವು ಭಾಳ ಚೆನ್ನಾಗಿ ಮಾಡೀರಿ ಬಿಡಿ ಇವನ್ನ ಎಣ್ಣೆಯ ಎಳ್ಳು ಹೋಳ್ಗಿ ಆತು ಎಣ್ಣೆ ಹೋಳ್ಗೆ ಆಯ್ತು ಆಮೇಲೆ ಇದು ಎಲ್ಲ ಭಾಳ ಟೇಶ್ಟ್ ಆಗ್ಯವು ವಡೆ ಅಂತ ಮಾಡಿದ್ದರಲ್ಲ ಅವು ಭಾಳ ಟೇಶ್ಟ್ ಆಗ್ಯವು ಅಂತಂದು ಎಲ್ಲಾರು ಇಷ್ಟಪಡ್ತಾರೆ ರೀ ಅವನ್ನ ಅದಕ್ಕೆ ನಾವು ಮಾಡದು ಎಲ್ಲಾ ಐಟೆಮುನೂ ಭಾಳ ಅದ್ಭುತವಾಗಿನೇ ಇರುತ್ತೆ ರೀ ಆದ್ರೆ ತಿಂದು ನೋಡಿದ್ರೆ ಅದ್ರ ಟೇಶ್ಟ್ ಗೊತ್ತಾಕತ್ರಿ ನಮ್ಗೆ ಅದಕ್ಕೆ ಈಗ ಏನೋ ನಾವು ಹೊಸ ಥರದ ಪದಾರ್ಥವನ್ನು ಮಾಡ್ಬೇಕಂದರೂನು ನಮ್ಗ ಭಾಳ ಒಂಥರ ಹೆಮ್ಮೆ ಅನಸ್ತೈತ್ರಿ ಅದಕ್ಕೆ ನಾವು ಏನು ಮಾಡ್ತೀವಿ ರೀ ಅದಕ್ಕೆ ಈಗ ಹೊಲಕ್ಕೆ ಹೋಗ್ಬೇಕಂತಂದ್ರೆ ನಾವು ಹೊಲ್ದಾಗ ಒಕ್ಕಲ್ತನದ ರೈತಾಕಿ ಮನೀರಿ ನಮ್ದು ಕೂಡ ಜಾಯಿಂಟ್ ಪ್ಯಾಮ್ಲಿ ಏನೋ ಹೊಲಕ್ಕೆ ಹೋಗ್ಬೇಕಂತ ಇಂಟ್ರಶ್ಟ್ ಪಟ್ಟು ಏನೋ ಮಾಡ್ಬೇಕಂತಂದ್ರೆ ಈ ಒಂಥರ ಹೆಮ್ಮೆಯಿಂದ ಮಾಡ್ಬೇಕಂತಂದು ಅನಸ್ತೈತ್ರಿ ನಮ್ಗೆ ಅದಕ್ಕೆ ಆ ಹೊಲಕ್ಕೆ ಹೋಗೋ ನಂತರ ಅದಕ್ಕೆ ಎಲ್ಲ ಏನೋ ಅಲ್ಸಂದಿ ಕಾಳು ಪಲ್ಲೇನೋ ಆಮೇಲೆ ಇನ್ನೊಂದು ಸೊಪ್ಪಿನ ಸಾರು ಏನೋ ಮಾಡ್ಕೊಂಡು ಹೋಗಬೇಕಾಗಿರ್ತೈತಿ ಆಮೇಲೆ ಆಳ್ಗಳೆಲ್ಲ ಬಂದಿರ್ತಾರೆ ಹೊಲ್ದಾಗ ಅದನ್ನೆಲ್ಲ ನೋಡಿ ಭಾಳ ಪ್ರೀತಿಯಿಂದ ಏ ಭಾಳ ಚಲೋ ಮಾಡೀರಿ ನೀವು ಅಕ್ಕಾರ ಏ ಹೆಂಗೆ ಮಾಡಿದ್ರೆ ಇವ್ನ ಅಂತ ಕೇಳ್ದಾಗ ಅಲ್ಸಂದಿ ಕಾಳನ್ನ ಕುದಿಸಿ ಅದಕ್ಕೆ ಕುದಿಸಿ ತಕ್ಕೊಂಡ್ರಿ ಅದರಲ್ಲಿ ಉರ್ ಈರುಳ್ಳಿಯನ್ನು ಹೆಚ್ಕೊಂಡು ಆ ಈರುಳ್ಳಿ ಎಣ್ಣೆ ಕಾಯಿ ಇಟ್ಟು ಈರುಳ್ಳಿಯನ್ನ ಹಾಕಿ ಕರ್ಬೆ ಕೊತ್ತಂಬರಿಯನ್ನ ಹಾಕಿ ಅದಕ್ಕೆ ಒಗ್ಗರ್ಣೆ ಕೊಡ್ತೀವಿ ರೀ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲಾ ಕೊಟ್ಟು ರುಚಿಗೆ ತಕ್ಕಷ್ಟು ಹಾಕ್ ಮಾಡ್ತೀವಿ ರೀ ಭಾಳ ಚಲೋ ಆಗ್ತೈತ್ರಿ ಅದು ಅಲ್ಸಂದೆ ಕಾಳು ಪಲ್ಲೆ ಅದೇ ಥರ್ನಾಗಿ ಹುರುಳಿಕಾಳು ಪಲ್ಲೆ ಮಾಡ್ತೀವಿ ರೀ ಹುರುಳಿಕಾಳನ್ನ ಕುದಸ್ಕೊಂತೀವಿ ರೀ ಕುದಸ್ಕೊಂಡು ಅವ್ನು ಆ ತಟ್ಟೆಗೆ ಇಟ್ಕೊಂಡು ಅದರಲ್ಲಿ ಈರುಳ್ಳಿ ಹೆಚ್ಕೊಂಡು ಆ ಈರುಳ್ಳಿ ಆ ಕರ್ಬೆ ಕೋತಂಬರಿ ಎಲ್ಲ ಹೆಚ್ಕೊಂಡು ಅದಕ್ಕ ಎಣ್ಣೆ ಕಾಯಿಟ್ಟು ಅದನ್ನ ಎಣ್ಣೆ ಒಳಗೆ ಈರುಳ್ಳಿ ಹ್ಯಾ ಸಾಸ್ಮಿ ಜೀರ್ಗಿ ಹ್ಯಾಕಿ ಈರುಳ್ಳಿ ಹ್ಯಾಕ್ತೀವಿ ರೀ ಈರುಳ್ಳಿ ಹ್ಯಾಕಿ ಅದನ್ನೊಂಥರ ಫ್ರೈ ಮಾಡಿ ಅದಕ್ಕ ಅವ್ನ ಹುರುಳಿಕಾಳು ಇರತ್ತೆ ಅಲ್ರಿ ಹಸಿ ಖಾರ ಹಸಿ ಮೆಣ್ಸಿನ್ಕಾಯಿ ಖಾರಾನ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ತೀವಿ ರೀ ಹುರುಳಿಕಾಳು ಪಲ್ಲೆನಾ ಭಾಳ ರುಚಿ ಅನಸ್ತೈತ್ರಿ ಆಮೇಲೆ ಅದ ಥರ್ದಾಗ ಅದರಾಗಿಂದ ಹುರುಳಿಕಾಳಿಂದನಾ ಕಟ್ಟು ಬರತ್ತೆ ರೀ ಆ ಕಟ್ಟನ್ನ ತಗೊಂಡ್ರಿ ಸಾರು ಮಾಡ್ತೀವಿ ರೀ ನಾವು ಅದು ಸಾರು ಎಷ್ಟು ಚೆನ್ನಾಗಿರ್ತೈತಿ ಅಂದ್ರ ಅದನ್ನ ತಿಂದ್ರ ಬಾಯಿ ರುಚಿ ಅಷ್ಟೂ ಇಂಟ್ರಶ್ಟ್ ಬರತ್ತೆ ರೀ ಅದನ್ನ ತಿನ್ನಾಕ ಭಾಳ ಪ್ರೀತಿ ಅನ್ನಸ್ತೈತಿ ಒಂದು ಹುರುಳಿಕಟ್ಟು ಸಾರು